ಹಲೋ ರಮ್ಯ ಟೀಚರಾ ಮಾತಾಡ್ತಿರೋದು ನನ್ನ ಹೆಸರು ಅನನ್ಯ ಅಂತ ನಾನು ನಿನ್ನೆ ನಿಮ್ಮ ಡ್ಯಾನ್ಸ್ ಕ್ಲಾಸ್ಗೆ ಬಂದು ಅಡ್ಮಿಶನ್ ಆಗಿದ್ದೆ ಹಾಂ ನಮ್ಮನೇಲಿ ಕೇಳ್ತಾ ಇದ್ದಾರೆ ಡ್ಯಾನ್ಸ್ ನೀವು ಯಾವ ಥರದ್ದೆಲ್ಲ ಹೇಳ್ಕೊಡ್ತೀರ ಅಂತ

ಹಾಂ ನಮಗೆ ಭರತನಾಟ್ಯ ಬೇಕಿತ್ತು ಮತ್ತು ಹಿಪೊಪ್ ಡ್ಯಾನ್ಸ್ ಬೇಕಿತ್ತು ಮತ್ತು ನಿಮ್ಮದು ತರಬೇತಿ ಯಾವಾಗ್ಯಾವಾಗ ಇರತ್ತೆ ಸಮಯ ಮತ್ತು ವಾರದಲ್ಲಿ ಎಷ್ಟು ದಿವಸ ಇರತ್ತೆ

ಹಾಂ ವಾರದ ಡೇ ದಿನ ಬರ್ತೀವಿ ಅಂದರೆ ಟೈಮಿಂಗ್ಸ್ ಏನಿರತ್ತೆ ಹಾಂ ನಾವು ಈಗ ಶಾಲೆಗೆ ಹೋಗ್ತಾ ಇದ್ದೀವಿ ನಮಗೆ ಬಾ ಡೈಲಿ ಬರಕ್ಕಾಗಲ್ಲ ಭಾನುವಾರ ಶನಿವಾರ ಆ ಥರ ಮಾಡ್ಕೋಬೋದ ಹಾಂ ಮತ್ತು ಎಷ್ಟಾಗುತ್ತೆ ಶುಲ್ಕ ಹಾಂ ಆಯಿತು ಆಮೇಲೆ ನಿಮ್ಮ ಡಾನ್ಸ್ ಅಕಾಡಮಿ ಕಡೆಯಿಂದ ಬೇರೆ ಬೇರೆ ಕಡೆಯೆಲ್ಲ ಡ್ಯಾನ್ಸಿಗೆ ಕಳಿಸ್ತೀರಾ ಕಾಂಪಿಟೇಷನ್ಗೆ ಆ ಥರದ್ದೇನಾದರೂ ಇದೆಯಾ ಹಾಂ ಸರಿ ಆಯಿತು ಹಾಂ ಥ್ಯಾಂಕ್ ಯು ಹಾಂ ಹಾಂ ಸರಿ ಆಯಿತು